ನನ್ನ ದೊಡ್ಡ ಸಾಧನೆ ಅಂದು ಅಂದರೆ ನಾನು ಚಿಕ್ಕೋಳಿದ್ದಾಗಿಂದನೂ ನಾನು ಹಾಡು ಹೇಳ್ತಾ ಇದ್ದೆ ಆವಾಗ ನನಗೆ ಐದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇಪ್ಪತ್ತಿಗೆ ಪ್ರತಿಭಾಕಾರಂಜಿ ಇತ್ತು ಸ್ಕೂಲಲ್ಲಿ ಆವಾಗ ಆ ಹಾಡಿಗೆ ಸೇರಿಕೊಂಡೆ ಅಲ್ಲಿ ನನಗೆ ಮೊದಲ್ನೇ ಬಹುಮಾನ ಬಂತು ಹಾಗೆ ನಾನು ಡಿಸ್ಟಿಕ್ ಲೆವೆಲ್ ತನಕ ಹೋದೆ ಅಲ್ಲಿಂದ ಸ್ಟೇಟ್ ಲೆವೆಲ್ ತನಕನೂ ಹೋದೆ ಅಲ್ಲಿ ಒಳ್ಳೆಯ ಪ್ರಶಸ್ತಿ ತೊಗೊಂಡು ಬಂದೆ ಅದು ನನ್ನ ಮೊದಲ್ನೇ ಸಾಧನೆ ಅಂತ ಹೇಳ್ಬೋದು ಅದಾದ ಮೇಲೆ ನಾನು ಐಸ್ಕೂಲಿಗೆ ಬಂದೆ ಅಲ್ಲೂ ಚೆನ್ನಾಗಿ ಓದ್ಕೊಳ್ತಾ ಇದ್ದೆ ಒಳ್ಳೆಯ ಮಾರ್ಕ್ಸ್ ತೆಗೆದೆ ಮೆರಿಟ್ ಮೇಲೆ ಪಿ ಯು ಸಿ ಸೈನ್ಸ್ ತೊಗೊಳ್ತೀನಿ ಅಂತ ಮನೇಲಿ ಹೇಳಿದೆ ಆವಾಗೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ನಮ್ಮೂರಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಪಿ ಯು ಸಿ ಹೋಗೋದೇ ದೊಡ್ಡ ಕಷ್ಟವಾಗಿತ್ತು ಅಂಥದರಲ್ಲಿ ನಂದು ಎಸ್ ಎಸ್ ಎಲ್ ಸಿಲಿ ಒಳ್ಳೆಯ ಡಿಸ್ಟಿಂಕ್ಷನ್ ತೊಗೊಂಡೆ ತೊಗೊಂಡಿದಕ್ಕೆ ಮನೇಲೆಲ್ಲ ಆಯಿತು ಸೈನ್ಸ್ ತೊಗೋಳಕ್ಕೆ ನನ್ಗೆ ಬೇಕಾಗಿರೋ ಕಾಲೇಜು ಬೇಕಾಗಿರೋ ಸಬ್ಜೆಕ್ಟು ತೊಗೋಳಕ್ಕಿದ್ದಿತ್ತು ಅದೂ ಕೂಡ ಒಂದು ಸಾಧನೆ ಅಂತ ಹೇಳ್ತೀನಿ ನಾನು ಅದಾದ್ಮೇಲೆ ಪಿ ಯು ಸಿಯಲ್ಲಿ ಸೈನ್ಸ್ ಓದಿದೆ ಅಲ್ಲೂ ಫಸ್ಟ್ ಪಿ ಯು ಸಿನೂ ಆಯಿತು ಸೆಕೆಂಡ್ ಪಿ ಯು ಸಿನೂ ಒಳ್ಳೆಯ ಮಾರ್ಕ್ಸ್ ಬಂತು ಮಾರ್ಕ್ಸ್ ಬಂದ ಮೇಲೆ ನಾನು ನೆಕ್ಸ್ಟು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೆ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಸಿ ಹಿ ಟಿ ಚೆನ್ನಾಗಿ ಬರೀಬೇಕು ಒಳ್ಳೆಯ ಮಾರ್ಕ್ಸ್ ಬರಬೇಕು ಇಲ್ಲ ಅಂದರೆ ಗೌರ್ಮೆಂಟ್ ಸೀಟ್ ಸಿಗೋಲ್ಲ ಜಾಸ್ತಿ ದುಡ್ಡು ಕೊಟ್ಟು ಓದ್ಸಕ್ಕಾಗೋಲ್ಲ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಮಾತ್ರ ಕಳಿಸ್ತೀವಿ ಅಂತೆಲ್ಲ ಇತ್ತು ಅಲ್ಲಿ ಸಿ ಇ ಟಿ ಒಳ್ಳೆಯ ರ್ಯಾಂಕಿಂಗ್ ಬಂತು ಹತ್ರದಲ್ಲಿರೋ ಕಾಲೇಜೇ ಬೇಕು ಅಂತಿತ್ತು ಒಳ್ಳೆಯ ಕಾಲೇಜು ಸಿಕ್ತು ಕಾಲೇಜಲ್ಲಿ ನಂಗ್ ಗೌರ್ಮೆಂಟ್ ಸೀಟೇ ಸಿಕ್ತು ಗೌರ್ಮೆಂಟ್ ಸೀಟ್ ಸಿಕ್ಕಿದ್ದು ನಂದೊಂದು ಸಾಧನೆ ಅಂತನೇ ಹೇಳ್ಬೋದು ಅಲ್ಲಿಂದ ನಾನು ಮತ್ತೆ ಚೆನ್ನಾಗಿ ಓದಕ್ಕೆ ಶುರು ಮಾಡಿದೆ ಇಂಜಿನಿಯರಿಂಗ್ ಮುಗಿಸ್ದೆ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ನೂ ಆಯಿತು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಫಸ್ಟ್ ಕ್ಯಾಂಪಸ್ಸೆ ಅಟೆಂಡ್ ಮಾಡ್ತಿದ್ದಂಗೆ ಸೆಲೆಕ್ಷನ್ ಆಯಿತು ಆವಾಗ ಕೆಲ್ಸಕ್ಕೆ ಹೋದೆ ಕೆಲ್ಸಕ್ಕೆ ಹೋದಾಗ್ಲೂ ಅದೂ ಕೂಡ ನನ್ನ ಫಸ್ಟ್ ಸಾಧನೆ ಅಂತನೇ ಹೇಳ್ಬೋದು ಎರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿ ನನಗೆ ಏನು ಎಕ್ಸಾಮ್ಗೆ ಇದು ಓದೋಕ್ಕೆ ಅಂತ ಹೇಳಿ ಲೋನ್ ತೆಗೆದಿದ್ದೆ ಅದನ್ನೆಲ್ಲ ಎರಡು ವರ್ಷದಲ್ಲೇ ನಾನು ಮುಗಿಸ್ಕೊಂಡೆ ಮುಗಿಸ್ಕೊಂಡು ಅದ್ರದ್ ಭಾರ ಕೂಡ ನನ್ನ ಪೋಷಕ್ರ ಮೇಲೆ ಹಾಕಲಿಲ್ಲ ಅದು ನನ್ನ ಸಾಧನೆ ಅಂತನೇ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದಾದ ಮೇಲೆ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡೆ ಆಮೇಲೆ ಎಂ ಬಿ ಎ ಮಾಡಿದೆ ಎಂ ಬಿ ಎನೂ ಹೆಂಗೆ ಅಂದರೆ ಕರೆಸ್ಪಾಂಡೆನ್ಸ್ ಮಾಡೋಕ್ಕೂ ಕ ಫಸ್ಟ್ ನೈಟ್ ಕಾಲೇಜ್ ಸೇರಿಕೊಂಡೆ ಕೆಲಸ ಮಾಡ್ತಾ ಮಾಡ್ತನೇ ಎಂ ಬಿ ಎ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ವರ್ಷ ಹಂಗ್ ಮಾಡಿದೆ ಆಮೇಲೆ ಲಾಸ್ಟ್ ವರ್ಷ ಆನ್ಲೈನ್ ತೊಗೊಂಡ್ಬಿಟ್ಟು ಕರೆಸ್ಪಾಂಡೆನ್ಸಲ್ಲಿ ಎಂ ಬಿ ಎನೂ ಕ್ಲಿಯರ್ ಮಾಡ್ಕೊಂಡೆ ಅದೂ ಕೂಡ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಾಧನೆನೇ ಯಾಕೆ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಓದೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಮಾರ್ಕ್ಸ್ ತೊಗೊಂಡು ಆ ಆ ಎಂ ಬಿ ಎ ಮಾಡ್ಕೊಂಡ ಮೇಲೆ ನನಗೆ ಮತ್ತೆ ಪ್ರಮೋಷನ್ ಸಿಕ್ತು ಆಮೇಲೆ ಸಂಬಳ ಜಾಸ್ತಿ ಆಯಿತು ಅದೆಲ್ಲ ಚೆನ್ನಾಗೇ ಆಯಿತು ಹಾಗಾಗಿ ಅದನ್ನೂ ಕೂಡ ನನ್ನ ಸಾಧನೆ ಅಂತನೇ ಹೇಳ್ಬೋದು ಅದಾದ ಮೇಲೆ ನನ್ನ ಕೆಲಸ ಬಿಡ್ಬೇಕಾಗಿ ಬಂತು ಕೆಲಸ ಬಿಟ್ಟ ಮೇಲೂ ಕೂಡ ನಾನು ಮನೇಲ್ಲಿ ಕುತ್ಕೋಳ್ಲಿಲ್ಲ ಹೀಗೇ ಫ್ರೀಲಾನ್ಸರಾಗಿ ಏನೋ ಬಂದ ಬಂದ ಪ್ರಾಜೆಕ್ಟ್ಸ್ನ್ನೆಲ್ಲ ಸ್ವಂತವಾಗಿ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟಿಗೆ ಫಸ್ಟ್ ಪ್ರಾಜೆಕ್ಟು ಸ್ವಲ್ಪ ಕಷ್ಟ ಆಯಿತು ಆದರೆ ಆಮೇಲೆ ಆಮೇಲೆ ನನಗದು ಅಭ್ಯಾಸ ಆಯಿತು ಕಷ್ಟ ಇರೋದನ್ನು ಸುಲಭ ಮಾಡ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ ನಾನು ಒಬ್ಬಳು ಮಾಡ್ತಾ ಇದ್ದೆ ನನ್ನ ಜೊತೆಗೆ ಇನ್ನೊಬ್ಬರು ಸೇರಿದರು ಹಾಗೆ ಮತ್ತೊಬ್ಬರು ಸೇರಿದರು ಹಾಗೆ ಈಗ ಹತ್ತು ಜನ ಸೇರಿಕೊಂಡು ನಾವು ಪ್ರಾಜೆಕ್ಗಳ್ನ ತೊಗೊಂಡೆಲ್ಲ ಮಾಡ್ತಾ ಇದೀವಿ ಸೋ ಈಗ ನನ್ನ ಒಬ್ಳು ನಾನು ಒಬ್ಬಳು ಫಸ್ಟ್ ಶುರು ಮಾಡಿದ್ದು ಇವತ್ತು ಹತ್ತು ಜನದ ಲೆ ತನಕ ಬಂದಿದೆ ಅಂದರೆ ಹತ್ತು ಜನ ಗೃಹಿಣಿಯರಿಗೆ ಮನೆಯಲ್ಲೇ ಕೂತ್ಕೊಂಡು ಒಂದು ಅವ್ರು ಓದಿದ್ದು ಏನೂ ಹಾಳಾಗ್ಲಿಲ್ದಂಗೆ ಅಂದರೆ ಅಷ್ಟು ಕಷ್ಟಪಟ್ಟು ಓದಿದ್ದ ನಾಲೆಡ್ಜು ವೇಸ್ಟ್ ಆಗಲಿಲ್ದಂಗೆ ಮನೆಯಲ್ಲೇ ಕೂತ್ಕೊಂಡು ಅವ್ರು ಫ್ರೀ ಇರೋ ಟೈಮಲ್ಲಿ ಪ್ರಾಜೆಕ್ಟ್ ಎಲ್ಲ ಮಾಡಿಕೊಂಡು ಅವ್ರ ಖರ್ಚಿಗೆ ಏನು ಬೇಕೋ ಅದು ಅಷ್ಟನ್ನು ಅವರು ದುಡಿಯೋಷ್ಟಂತೂ ಒಂದು ದಾರೀನ ನನಗ್ ಗೊತ್ತಿರೋ ದಾರೀನ ನಾನು ಹೇಳಿಕೊಟ್ಟೆ ಹೇಳ್ಕೊಟ್ಟ ಮೇಲೆ ಅವರೂ ಎಲ್ಲರೂ ಈಗ ಸ್ವಾವಲಂಬಿಯಾಗಿ ಅವರಿಗೆ ಟೈಮ್ ಸಿಕ್ಕಾಗ ಅವ್ರು ಕುತ್ಕೊಂಡು ಕೆಲಸ ಮಾಡಿ ಫ್ರೀಲಾನ್ಸಿಂಗ್ ಕೆಲಸ ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಅವ್ರ ಖರ್ಚಿಗೆ ಏನು ಬೇಕೋ ಅವ್ರ ದುಡ್ಮೆ ಅವ್ರು ನೋಡಿಕೊಂಡು ಹೊಗ್ತಾ ಇದ್ದಾರೆ ಇದನ್ನ ಕೂಡ ನಾನೊಂದು ಸಾಧನೆ ಅಂತನೇ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನಂದೆಲೆ ತುಂಬ ದೊಡ್ಡ ಸಾಧ್ನೆಗಳೇನು ಆಗಿಲ್ಲದೇ ಇರ್ಬೋದು ಆದರೆ ನನ್ನ ಮಟ್ಟಿಗೆ ನಾನು ಏನು ನನ್ನ ಸ್ಕೂಲ್ ಲೈಫ್ಯಿಂದ ಹಿಡಿದು ಇವತ್ತಿನವರೆಗೂ ಏನೇನು ಹೊಸ ಹೊಸ್ತನ್ನ ಮಾಡ್ಕೊಳ್ತಾ ಬಂದಿದ್ದೀನಿ ಯಾವ್ದ್ರಲ್ಲಿ ನಂಗೆ ಸಕ್ಸಸ್ ಸಿಕ್ಕಿದೆ ಯಾವುದ್ರಲ್ಲಿ ನನಗೆ ನೆಮ್ಮದಿ ಸಿಕ್ಕಿದೆ ಯಾವುದ್ರಲ್ಲಿ ನನಗೆ ಖುಷಿ ಇದೆ ಅದನ್ನೆಲ್ಲ ನಾನು ಸಾಧನೆ ಅಂತನೇ ಹೇಳ್ತೀನಿ ಯಾಕೆಂದರೆ ನನಗೆ ಯಾವತ್ತಿದ್ರೂ ನಾನು ಏನು ಮಾಡಿದ್ರೂ ಅದು ನನಗೆ ಸಾಧನೆನೇ ಹೊರತು ಅದು ಬೇರೆ ಯಾರಿಗೆ ಏನು ಅನ್ನಿಸುತ್ತೋ ಗೊತ್ತಿಲ್ಲ ನನ್ನ ಮಟ್ಟಿಗೆ ಅದು ಸಾಧನೆನೇ ನನ್ನ ಮೇಲಂತೂ ನನಗೆ ಒಳ್ಳೆಯ ಹೆಮ್ಮೆ ಇದೆ ನನ್ನ ಓದಿನ ಮೇಲಾಗಲಿ ಸೊ ನಾನೀಗ ಜೀವನ ಮಾಡ್ತಾ ಇರೋದ್ರ ಮೇಲಾಗಲಿ ನಂಗೆ ಒಳ್ಳೆಯ ಹೆಮ್ಮೆ ಇದೆ